ನಾ ಸಣ್ಣವ ಇದ್ದಾಗ ನಂಗೆ ಆಟಗಳು ಆಡೋದು ಭಾಳ ಇಷ್ಟ ಇತ್ತು ರೀ ಭಾಳ ಭಾಳ ಆಟ ಆಡ್ತಿದ್ದೆ ನಾ ಹೊರಗೆ ಹೋಗೂ ಆಡ್ತಿದ್ದೆ ಕ್ರಿಕೆಟ್ಟು ವಾಲಿ ಬಾಲು ಅವೆಲ್ಲ ಆಡ್ತಿದ್ದೆ ಮತ್ತೆ ಹಿಂಗೆ ಮನೆಯಾಗ ಫೋನ್ದಾಗೂ ಆಡ್ತಿದ್ದೆ ರೀ ಪಪ್ಪಂದು ಬಲ್ಲೊಂದು ಸಣ್ಣದು ಫೋನಿತ್ತು ನಮ್ಮ ಅಪ್ಪನ ಬಳಿ ಅದರಾಗೆ ಭಾಳ ಗೇಮಿತ್ತು ರೀ ನಾನು ನಮ್ಮ ಅಕ್ಕ ಅದು ಆಟ ಆಡ ಕಡಿಂದು ಕಚ್ಚಾಡ್ತಿದ್ದೇವು ರೀ ಭಾರಿ ಚೆಂದ ಇದ್ದುವು ರೀ ಅದ್ರಾಗೆ ಗೇಮ್ ಎಲ್ಲ ಮೂರೇನು ಎರ್ಡೇನು ಮೂರು ಗೇಮ್ ಬರ್ತೀವುರಿ ಅದರಾಗೆ ಹಾವಿಂದು ಆಟ ಅಂತೆ ಸುಡುಕೊ ಅಂತೆ ಮತ್ತೆ ಇನ್ನು ಹೆಂಗೆ ಯಾವುದೋ ಒಂದು ರೇಸಿಂದು ಕಾರ್ ರೇಸಿಂದು ಒಂದು ಗೇಮ್ ಬರ್ತಿತ್ತು ರೀ ಅದು ಭಾಳ ಆಡ್ತಿದ್ದೇವು ರೀ ಮತ್ತೆ ಅದರಾಗ ಆ ಹಾವಿನಾಟ ಅಂತು ಭಾಳ ಇಷ್ಟ ರೀ ನಂಗದು ಅದೇ ಆಡ್ತಿದ್ದೆ ರೀ ನಾ ಯಾವಾಗ್ಲು ನಮ್ಮ ಪಪ್ಪನ ಫೋನ್ನಾಗೆ ಅದರಾಗೆ ಏನಂದರೆರಿ ಹಿಂಗೇ ಒಂದು ಸ್ಕ್ರೀನ್ದಾಗ ಹಾವು ಬರ್ತಿತ್ತು ರೀ ಮತ್ತು ಅದ್ರ ಸರಿ ಅದರದೂಟ ಪಾಯಿಂಟ್ಸ್ಗಳು ಬರ್ತಿವ್ರಿ ಗೋಲಿಗಳು ಆತು ಹಿಂಗೆ ನಾವು ಅದರಾಗೆ ಬಟನ್ ಫೋನ್ನಾಗಿನ ಬಟನ್ ಯೂಸ್ ಮಾಡಿ ಆ ಹಾವಿಗೆ ಮೇಲೆ ಕೆಳ್ಗೆ ಮುಂದೆ ಹಿಂದೆ ಮಾಡ್ಬೋದಿತ್ತು ರೀ ಅದು ನಾವು ಗೋಲಿಗಳದರ ಊಟಗಳೆಲ್ಲ ಇರ್ತಾವೆ ಅಲ್ಲಿ ಹೋಗಿ ಅವು ಊಟ ತಿನ್ಬೇಕು ರೀ ಆ ಊಟ ತಿನ್ನೋದ್ರ್ಲಿಂದ ಅದು ಹಾವು ದೊಡ್ಡದಾಗ್ತಿತ್ತು ಅದಕ್ಕೆ ಶಕ್ತಿ ಸಿಗ್ತಿತ್ತು ಹಿಂಗೇ ಆಟ ಆಡ್ತಿದ್ದೆವು ರೀ ಅದು ಹಿಂಗೆ ಗೋಲಿ ತಿಂದ್ಕೊಳ್ತ ಹೋಗ್ತಿತ್ತು ತಿಂದ್ಕೊಳ್ತ ಹೋಗ್ತಿತ್ತು ಟೈಮೇನಿರ್ತಿದ್ದಿಲ್ಲ ಅದಕ್ಕೆ ಸಮಯ ಏನಿರ್ತಿದ್ದಿಲ್ಲ ಎಷ್ಟು ಬೇಕೊ ಎಷ್ಟು ಅದು ಆಡಬೋದು ಖರೆ ಏನೆಂದ್ರೆ ಅದು ಹಾವು ದೊಡ್ದು ಆಗಿ ಆಗಿ ಆಗಿ ಅದು ಸ ಸ್ಕ್ರೀನ್ದಾಗೆ ಜಾಗವೇ ಮುಗಿದು ಹೋಗ್ತಿತ್ತು ರೀ ಅದು ಹಾವಿಗೆ ಹೋಗಲಿಕ್ಕೆ ಜಾಗವೇ ಇರ್ತಿದಿಲ್ಲ ಆಗೇನಂದ್ರೆ ಅದು ಹಾವು ತಂತಾನೆ ಕಚ್ಕೋತಿತ್ತು ರೀ ತಂತಾ ಕಚ್ಕೋದು ಅದು ಗೇಮ್ ಮುಗಿದೋಗ್ತಿತ್ತು ರೀ ಗೇಮ್ ಓವರ್ ಆಗ್ತಿತ್ತು ಅಲ್ಲೇ ಮುಂದೆ ಹೋಗ್ಲಿಕ್ಕೆ ಆಗ್ತಿದ್ದಿಲ್ರಿ ಹಿಂಗೆ ಇದು ಹಾವಿನಾಟ ಇತ್ತು ರೀ ಇದು ಆಡಲಿಕ್ಕೆ ಭಾಳ ಜಗಳಾಡ್ತಿದ್ದೆವು ರೀ ನಾವು ನಮ್ಮ ಅಕ್ಕ ಆಯ್ತು ಮತ್ತೆ ಸುಡುಕು ಅಂಥೇಳಿತ್ತು ರೀ ಸುಡುಕು ಏನಂದ್ರೆ ಅದು ನಮ್ದು ತಲೆದು ಗೇಮ್ ಇತ್ತು ರೀ ನಾವು ಹ್ಯಾಂಗೆ ವಿಚಾರ ಮಾಡ್ತೇವು ನಮ್ದು ಇಂಟ್ಲಿಜನ್ಸ್ ಚಕ್ ಮಾಡೋದು ಗೇಮ್ ಇತ್ತು ರೀ ಅದು ಹ್ಯಾಂಗಂದರೆ ಅದರಾಗ ವ ಎಷ್ಟ್ರಿ ಒಂಬತ್ತು ಕ್ರಾಸ್ ಒಂಬತ್ತು ಹಾ ಇರ್ತಿವು ರೀ ಜಾಗಗಳು ಪ್ಲೇಸ್ಗಳು ಇರ್ತಿವು ರೀ ಅದರಾಗೆ ಅದೇ ಹೆಂಗಂದ್ರೆ ಹಿಂಗೆ ರೋ ಮತ್ತು ಕಾಲಮ್ಗಳು ಇರ್ತಿವು ರೀ ಅದರಾಗೆ ಅದರಾಗೆ ನಾವೆಲ್ಲ ಯೂನಿಕ್ ನಂಬರ್ ತುಂಬೇಕ್ರಿ ಅದು ರೋ ಮತ್ತು ಕಾಲಮ್ದಾಗೆ ಸೇಮ ಅದೇನು ಪದೇ ಪದೇ ಅದೇ ನಂಬರು ರಿಪೀಟ್ ಆಗಬಾಡ್ದುರಿ ಅದರಾಗೆ ಹಂಗೆ ಇರ್ತತ್ತು ರೀ ಹಂಗೆ ಮಾಡಿ ಅದು ಸುಡುಕು ಅನ್ನೋದದು ಪೂರ್ತಿ ಅಷ್ಟೂ ಜಾಗಗಳು ಫಿಲ್ ತುಂಬಿರೆ ನಾವು ವಿನ್ ಆಗ್ತಿದ್ದೇವ್ರಿ ಅದರಾಗೆ ಗೆದ್ದಿದಿದ್ದು ಗೆದ್ದಿತ್ತಿದ್ದೇವ್ರಿ ಅದು ಆಟ ಇದು ಇತ್ತು ರೀ ಮತ್ತು ಕಾರ್ ರೇಸಿಂಗ್ ಇತ್ತು ರೀ ಫೋನ್ನಾಗ ಅದು ಆಡ್ತಿದ್ದೇವ್ರಿ ಅದರಾಗು ಏನು ಇಲ್ರಿ ಅವ ಫೋನ್ನಾಗಿಂದು ಬಟನ್ಗಳೇ ಒತ್ತಿ ಮೇಲೆ ಕೆಳ್ಗೆ ಹಿಂದೆ ಮುಂದೆ ಮಾಡ್ತೀವ್ರಿ ಕಾರಿಗೆ ಇದೂ ಚೆಂದಿತ್ರಿ ಹಿಂಗೆ ಆಗ್ತಾಗ್ತ ಥೋಡೆ ವರ್ಷಾಗೋದು ಟೆಕ್ನಾಲಜಿ ಹೆಚ್ಚಾಗೋದು ಪಪ್ಪಾ ಸ್ಕ್ರೀನ್ ಟಚ್ ಫೋನ್ ತೊಂಡುರ್ರಿ ಅದರಾಗಂತೂ ಕೇಳೇ ಬೇಡ್ರಿ ನೀವು ಇಂಟರ್ನೆಟ್ ಬಂದಿತ್ತು ರೀ ಸಿಕ್ಕಾಪಟ್ಟೆ ಗೇಮ್ ಬರ್ತಿವ್ರಿ ಅದರಾಗಂತೂ ಡಾಕ್ಟರ್ ಡ್ರೈವಿಂಗ್ ಅಂತೆ ಕ್ಯಾಂಡಿ ಕ್ರಶ್ ಅಂತೆ ಮತ್ತು ಕಾರಿಂದು ರೇಸ್ಗಳು ಇದ್ದು ರೀ ಮ ಹಂಗಿಂಗೆ ಬೊಕ್ಳು ಗೇಮ್ಗಳಿದ್ದು ರೀ ಐತನ ಸುಡುಕೊನು ಇತ್ತು ರೀ ಅದರಾಗೂ ಹಾವಿನಾಟ ಇತ್ತು ರೀ ಟೆಂಪಲ್ ರನ್ ಇತ್ತು ರೀ ಅವೆಲ್ಲ ಇದ್ವು ರೀ ಟೆಂಪಲ್ ರನ್ ಮತ್ತು ಡಾಕ್ಟರ್ ಡ್ರೈವಿಂಗ್ ನಂಗೆ ಭಾಳ ಇಷ್ಟ ಇತ್ತು ರೀ ಟೆಂಪಲ್ ರನ್ ಅಂತೂ ಭಾಳ ಆಡ್ತಿದ್ದೆ ರೀ ನಾ ಅದ್ರಾಗೆ ಏನಿಲ್ರಿ ಹಿಂಗೆ ಒಬ್ಬ ಮನ್ಷ ಓಡ್ತಿದ್ದ ಅವ್ನ ಹಿಂದೊಂದು ಗೋರಿಲ್ಲಾ ಬರ್ತಿತ್ತು ಅದರಾಗೆ ನಮ್ಮ ಪಾಯಿಂಟ್ಸ್ ಎಲ್ಲ ತೊಗೋಬರ್ತೇವು ಅವು ಎಷ್ಟು ಪಾಯಿಂಟ್ಸ್ ಕಲೆಕ್ಟ್ ಮಾಡ್ತಾನೆ ಅವನದು ತಾಕತ್ತು ಅಷ್ಟು ಹೆಚ್ಚಾಗ್ತಿತ್ತು ರೀ ಹಂಗೆ ಓಡ್ತಾ ಹೋಗ್ತಿದ ರೀ ಅವ ಮತ್ತೆ ಪಾಯಿಂಟ್ಸ್ ತೊಗೋದು ಲೆವೆಲೆಲ್ಲ ಹೆಚ್ಚಾಗ್ತಿತ್ತು ರೀ ಆ ಮನ್ಷನಿಂದ ಒಬ್ಬ ಒಂದು ಗೋರಿಲ್ಲ ಹಿಂದೆ ಓಡ್ಕೋತ ಬರ್ತಿತ್ತು ಹಿಂಗೆ ನಡು ಗಿಡ ಹಳ್ಳ ನೀರು ಎಲ್ಲ ಬರ್ತೇವು ಅದು ಗಿಡ ಮರ ಎಲ್ಲ ನಾವು ಅದು ಕಟ್ಟಸ್ದೆ ಅಂದ್ರೆ ನಾವು ಸೋಲ್ತಿದ್ದೇವು ರೀ ಅದು ಕಟ್ಟಸಲ್ದೆ ಹಾರೋದು ಸುಮ್ನೆ ಈಜಾಡ್ಕೊಳ್ತ ಹೋಗೋದು ಹಂಗೆ ಬರ್ತಿತ್ತು ರೀ ಅದು ಎಷ್ಟು ಮಜಾ ಬರ್ತಿತ್ತು ಅಂದ್ರೆ ಭಾಳ ರೀ ಅದು ಗೊರಿಲ್ಲ ನಮ್ಗೆ ಹಿಡಿತು ಅಂದ್ರೆ ನಾವು ಔಟಾಗ್ತಿದ್ದೆವು ರೀ ಆಯ್ತು ಹಿಂಗೆ ಇರ್ತಿತ್ತು ರೀ ಮತ್ತು ಡಾಕ್ಟ್ರು ಡ್ರೈವಿಂಗ್ ಅಂಥೇಳಿ ಇತ್ತು ರೀ ಅದರಾಗೆ ಏನಿಲ್ರಿ ಕಾರ್ ಇರ್ತಿತ್ತು ರೀ ನಾವು ಖರೆಖರೆ ಕಾರ್ ಹೆಂಗ ನಡೆಸ್ತೇವೆ ಹಂಗೆ ಸೇಮ್ ಎಕ್ಸ್ಲೆಟ್ರ್ ಮಾಡೋದು ಬ್ರೇಕ್ ಹಿಡಿದು ಸ್ಟೇರಿಂಗ್ ಕೊಟ್ಟರೆ ರೀ ಅದರಾಗೆ ಭಾರಿ ಮಜಾ ಬರ್ತಿತ್ತು ರೀ ಹಿಂಗೆ ಭಾಳ ಮಜಾ ಅದು ಆಡಿ ಆಡಿಯೇ ನಾ ಕಾರ್ ಕಲ್ತೀನಿ ರೀ ಖರೆಖರೆ ಕಾರ್ ರೀ ಆಯ್ತುರಿ ಹಿಂಗೆ ಆಗಿ ಮ ಅಲ್ಲಿ ಹೋಗಿ ಪಾರ್ಕಿಂಗ್ ಅದು ಮಾಡೋದು ಇರ್ತಿತ್ತು ರೀ ಮತ್ತು ಎಲ್ಲರೆ ಟಕ್ಕರದು ಹೊಡೆದ್ರೆ ಪೊಲೀಸರು ಬರ್ತಾರೆ ರೀ ಹಂಗೆ ಇರ್ತಿತ್ತು ರೀ ಮತ್ತು ಅಲ್ಲಿಂದ ಥೋಡೆ ದಿನ ಆಗೋದು ನಾನೇ ಫೋನ್ ತೊಂಡ್ರಿ ಒಂದು ಸ್ಕ್ರೀನ್ ಟಚ್ಚು ಅದರಾಗೆ ಪಬ್ಜಿ ಫ್ರೀ ಫೈರ್ ಅಂಥೇಳಿ ಗೇಮ್ ಬಂದ ರೀ ನಾ ಪಬ್ಜಿ ಭಾಳ ಆಡ್ತಿದ್ದೆ ರೀ ಅದರಾಗೆ ಏನಿಲ್ರಿ ಒಬ್ಬ ಮನ್ಷ ಇರ್ತಿದ್ದು ನಾವು ಹಿಂಗ ನಾಲ್ಕು ಮಂದಿದು ನಮ್ದು ಗುಂಪು ಕಟ್ಟಿ ಟೀಮ್ ಮಾಡ್ತಿದ್ದೆವು ರೀ ಆ ಟೀಮ್ನಿಂದ ಮಾಡಿ ಹಿಂಗೆ ಒಂದು ನೂರು ಜನ ಬರ್ತಿರು ರೀ ಅದರಾಗೆ ಅದರಾಗೆ ಗನ್ಗಳು ಮ ಹೆಲ್ತೂ ನಮ್ದು ಹೆಲ್ತ್ ಮೆಡಿ ಕಿಟ್ ಅಂತ ಗನ್ ಅಂತ ಬ್ಯಾಗು ಅವೆಲ್ಲ ಬರ್ತಿವು ರೀ ಮತ್ತೆ ಅದರಾಗೆ ವಿಮಾನಗಳು ಎಲ್ಲ ಇರ್ತಿವು ರೀ ಆ ವಿಮಾನದಿಂದ ಹೋಗಿ ನಮ್ಗೆ ಒಂದು ಐಸ್ ಲ್ಯಾಂಡ್ ಮೇಲೆ ಇಳಿಸ್ತಿರು ರೀ ಐಸ್ಲ್ಯಾಂಡ್ದಾಗ ಒಂದು ನೂರು ಮಂದಿ ಇರ್ತಿರು ರೀ ಆ ನೂರು ಮಂದಿ ನಡು ನಾವು ಹೊಡ್ಕೋ ಹೆಂಗೆ ನಮ್ದು ದುಶ್ಮನ ಇರ್ತಿರು ರೀ ಅವರೆಲ್ಲ ಬಂದು ಅವರಿಗೆ ಹೊಡೆದೆ ಹೊಡಿಬೇಕು ರೀ ನಾವು ನೂರೂ ಮಂದಿಗೆ ಹೊಡಿಬೇಕು ರೀ ನಾವು ನಾಲ್ಕು ಮಂದಿಯೂ ಟೀಮ್ ಮಾಡಿ ಆಡ್ಬೋದು ರೀ ಒಬ್ರೂ ಆಡ್ಬೋದು ರೀ ಅದ್ರಾಗೆ ಭಾಳಷ್ಟು ವೆರೈಟಿದ್ದು ರೀ ಆ ಗೇಮಿನಾಗ ಅವರಿಗೆಲ್ಲ ಹೊಡ್ದು ಲಾಶ್ಟಿಗೆ ಅವರಿಗೆ ಸಾಯಿಸಿ ನಾವು ಉಳಿದೆವು ಅಂದ್ರೆ ನಾವು ಗೆದಿತಿದ್ದೆವು ರೀ ಹಿಂಗೆ ಆಗಿ ನಂಗೆ ಗೇಮ್ದಾಗೆ ಭಾಳ ಆಸಕ್ತಿ ಹುಟ್ಟಿದೆ ರೀ ಭಾಳ ಗೇಮ್ ಆಡ್ತಿದ್ದೆ ರೀ ನಾ